ನಾನು ಮೊದಲು ತರಿಸಿದ ಪ್ರೊಡಕ್ಟ್ ಅಂದರೆ ಇದು ಎಲೆಕ್ಟ್ರಾನಿಕ್ ಅದು ಪವರ್ ಬ್ಯಾಂಕ್ ಇಪ್ಪತ್ತು ಸಾವಿರ ವ್ಯಾಟ್ನ ಪವರ್ ಬ್ಯಾಂಕ್ ಅದು ಚೆನ್ನಾಗಿ ವರ್ಕ್ ಆಗುತ್ತಿದೆ ಅಲ್ಲದೆ ಡೆಲವರಿ ಕೂಡ ಅಷ್ಟೇ ಹೇಳಿದ್ ಟೈಮಿಗೆ ಅದು ಕರೆಕ್ಟಾಗಿ ಆಯಿತು ಅದರಿಂದ ಸೊ ಅದು ಚಾರ್ಜಿಂಗ್ ಆ್ಯಂಡ್ ರಿಚಾರ್ಜಿಂಗೆಲ್ಲ ಕರೆಕ್ಟಾಗಿ ಆಗ್ತಿದೆ ಅಂಥ ಏನೂನು ಡ್ಯಾಮೇ ಡ್ಯಾಮೇಜ್ ಕೂಡ ಇಲ್ಲ ಅಲ್ಲದೆ ಎಮ್ಐ ಎಮ್ಐ ಕಂಪ್ನಿ ಪವರ್ ಬ್ಯಾಂಕ್ ಈಗ ಚಲೋತ್ತ್ನಾಗಿ ವರ್ಕಾಗ್ತಿದೆ ಸೊ ನಾವು ನಿಯರ್ಲಿ ಏನಿಲ್ಲ ಅಂದರೂ ಕೂಡ ಎರಡು ಅಥವಾ ಮೂರು ಸಲ ಒಂದು ಫೋನನ್ನ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಮಾಡ್ಬೋದು ಅಲ್ಲದೆ ಚ ಅದರ ಚಾರ್ಜಿಂಗ್ ಕೂಡ ನಿಯರ್ಲಿ ಏಯ್ಟ್ ಟು ಟೆನ್ ಹವರ್ಸ್ ಮಾಡಬೇಕು ರಿಚಾರ್ಜ್ ಆಗಬೇಕು ಅಂತಂದರೆ ಟೊಂಟಿ ಥೌಸಂಡ್ ವ್ಯಾಟಿಂದು ಪವರ್ ಬ್ಯಾಂಕು ಕರೆಕ್ಟಾಗಿ ವರ್ಕಾಗ್ತಿದೆ ಸೊ ಇಟ್ಸ್ ಅ ಒನ್ನ ಇದು ಒಂದು ಒಳ್ಳೆಯ ಪ್ರಾಡಕ್ಟ್ ಅಂತ ಹೇಳಬೋದು ಅಲ್ಲದೆ ಡೆಲಿವರಿ ಕೂಡ ಅಷ್ಟೇ ಚಲೋತ್ತ್ನಾಗಿ ಆಯಿತು ನಮಗೆ ಲೇಟ್ ಅಂತ ಡೆಲಿವರಿ ಆಗಲಿಲ್ಲ ಸೊ ಹೇಳಿದ ಟೈಮಿಗೆ ಡೆಲಿವರಿ ಆಯಿತು ಹಾಗೆ ಆನ್ಲೈನ್ ಪ್ರಾಡಕ್ಟ್ ಅದರದ್ದು ಸೇವೆ ಚಲೋ ಆಗಿದೆ